ಹಲೋ ಉಡುಪಿ ರೆಸ್ಟೋರೆಂಟಿಂದ ಮಾತಾಡ್ತಾ ಇರೋದಾ ಹಾಂ ನಮಸ್ತೆ ಸರ್ ನಾನು ಲಾವಣ್ಯ ಅಂತ ನಿನ್ನೆ ನಿಮ್ಮ ರೆಸ್ಟೋರೆಂಟಲ್ಲಿ ನಾನು ಫುಡ್ ಆರ್ಡರ್ ಮಾಡಿದ್ದೆ ಹಾಂ ಸರ್ ಲಿಸ್ಟಲ್ಲಿ ಒಮ್ಮೆ ನೋಡಿ ನೀವು ಹಾಂ ನಾನು ಐದು ಥರದ್ದು ಆಹಾರನ ಆರ್ಡರ್ ಮಾಡಿದ್ದೆ ಬಿಸಿಬೇಳೆ ಬಾತ್ ಚಪಾತಿ ಹಾಂ ಹಾಂ ಅದೇ ಅದೇ ಬಿಸಿಬೇಳೆ ಬಾತು ಚಪಾತಿ ಚಿತ್ರಾನ್ನ ಹಾಂ ರೋಟಿ ದಾಲ್ ಮತ್ತು ಪಲಾವ್ ಪಲಾವಿಗೆ ಮೊಸರು ಬಜ್ಜಿ ಹೇಳಿದ್ದೆ ಹಾಂ ಸರ್ ಅದೇ ಆರ್ಡರು ಅದ್ರ ಜೊತೆ ನಾನು ಗೋಬಿ ಮಂಚೂರಿ ಕೂಡ ಹೇಳ್ತೀನಿ ಇವಾಗ ಹಾಂ ನನಗೆ ಅದು ಫುಡ್ ಜೊತೆ ನನಗೆ ಸ್ವಲ್ಪ ಅದಕ್ಕೆ ಬೇಕಾಗಿರುವಂತ ಒಂದೇ ಒಂದು ಸರಿ ಬಳಸಿ ಅದನ್ನು ಎಸೆಯೊ ಥರದಂತ ತಟ್ಟೆಗಳು ಚಮಚಗಳು ಮತ್ತೆ ತಿರ್ಗಿ ಮುಳ್ಳು ಚಮಚಗಳೆಲ್ಲ ಬೇಕಾಗಿತ್ತು ಅದಕ್ಕೆಲ್ಲ ನೀವು ಜಾಸ್ತಿ ಅಂದರೆ ಬೇರೆ ಏನಾದ್ರೂ ಚಾರ್ಜ್ ಮಾಡ್ತೀರಾ ದುಡ್ಡು ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗಿತ್ತು ಅದು ನಿಮ್ಮಲ್ಲಿ ನೀವು ಆ ಥರ ಎಲ್ಲ ಏನು ಕೊಡಲ್ವಾ ಅಂದರೆ ಊಟದ ಜೊತೆ ಇದು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳೆಲ್ಲ ಹಾಂ ಸರ್ ಸರಿ ಸರಿ ಅದು ದೊಡ್ಡ ರೆಸ್ಟೋರೆಂಟ್ ಅಂದರೆ ಅದೆಲ್ಲ ಇದ್ದೇ ಇರುತ್ತಲ್ಲ ಅಂತ ನಾನೇನು ಬುಕ್ ಮಾಡಕೆ ಹೋಗಿರಲಿಲ್ಲ ನಿಮ್ಮಲ್ಲಿ ಬರೀ ಊಟ ಅಷ್ಟೇ ಕೊಡುದಾ ಹಾಗಂದ್ರೆ ಸರಿ ಸರ್ ಆಯಿತು ನಮಗೆ ಅದರ ಜೊತೆ ಪ್ಲೇಟ್ಗಳು ಸಹ ಬೇಕಾಗಿತ್ತು ಪ್ಲೇಟು ಚಮಚ ಮತ್ತು ಮುಳ್ಳು ಚಮಚಗಳು ಎಲ್ಲವುದು ಬೇಕು ಸರ್ ನಾನು ಇಪ್ಪತ್ತು ಜನಕ್ಕೆ ಸೇರಿ ಮಾಡಿದ್ದು ಇಪ್ಪತ್ತು ಜನಕ್ಕೆ ಆಗುವಷ್ಟು ನೀವು ಕಳಿಸ್ಕೊಟ್ಟರೆ ಸಾಕು ನನಗೆ ಹಾಂ ಸರ್ ನೋಡಿ ಹಾಕಿ ನೀವು ಅದು ಎಷ್ಟು ಬೇಕಾಗುತ್ತೆ ನಿಮಿಗೆ ಗೊತ್ತಾಗತ್ತಲ್ಲಾ ಹಾಂ ಪ್ಲೇಟ್ಗಳೆಲ್ಲ ನೋಡಿ ನೀವು ಕಳಿಸ್ಕೊಡಿ ನನಗೆ ಇಪ್ಪತ್ತು ಜನಕ್ಕೆ ಅಂದರೆ ಇಪ್ಪತ್ತು ಜನಕ್ಕೆ ಕಳ್ಸ್ಬೇಡಿ ಒಂದು ಮೂವತ್ತರಿಂದ ನಲ್ವತ್ತು ಜನಕ್ಕೆ ಪ್ಲೇಟ್ಗಳು ಸ್ಪೂನ್ಗಳೆಲ್ಲ ಕಳಿಸಿ ನನಗೆ ಚಮಚಗಳ್ನೆಲ್ಲ ಹಾಂ ಸರ್ ಅದಕ್ಕೆ ಏನು ಅಮೌಂಟ್ ಆಗುತ್ತೆ ನೋಡಿ ನಾನು ಕೊಡ್ತೇನೆ ನಿಮಗೆ ಆದರೆ ನಿಮ್ಮಲ್ಲಿ ಅಂದರೆ ನಾವು ಫುಡ್ ಎಲ್ಲ ಆರ್ಡರ್ ಮಾಡಿದ್ದು ನಿಮ್ಮಲ್ಲೇ ಅಲ್ಲ ಡಿಸ್ಕೌಂಟ್ ಏನಾದ್ರೂ ಇದೆಯಾ ಅಂತ ಒಂದೇ ಕಡೆ ಆರ್ಡರ್ ಮಾಡಿ ಒಂದೇ ಕಡೆ ತಗೊಳ್ತಾ ಇದ್ದೀವಿ ಅಲ್ಲ ನಿಮ್ಮಲ್ಲೇ ತಗೋತ ಇದ್ದೀವಿ ಬೇರೆ ಎಲ್ಲೂ ಹೋಗಿಲ್ಲ ನಾವು ಹಾಗಾಗಿ ನೋಡಿ ನೀವು ಡಿಸ್ಕೌಂಟ್ ಏನಾದ್ರೂ ಕೊಡ್ತೀರಾ ಅಂತ ನೋಡಿ ನನಗೆ ಹೇಳಿ ಹಾಂ ಹೊಕೆ ನೀವು ಮ ನಿಮ್ಮ ಮ್ಯಾನೆಜ್ಮೆಂಟ್ ಜೊತೆ ಮಾತಾಡಿಬಿಟ್ಟೆ ನನಗೆ ಹೇಳಿ ಒಮ್ಮೆ ಇವಾಗ್ಲೇ ಹೇಳೋಕ್ಕಾಗುತ್ತ ನೀವು ಅಲ್ಲಿ ಚೆಕ್ ಮಾಡಬೇಕಾ ಹಾಂ ಸರಿ ಸರಿ ಚೆಕ್ ಮಾಡಿ ಹೇಳಿ ಪರವಾಗಿಲ್ಲ ನೋಡಿ ಹೇಳಿ ನನಗೆ ಓಕೆ ಒಂದು ತಟ್ಟೆಗೆ ನೀವು ಎಷ್ಟು ಹಾಕ್ತಾ ಇದ್ದೀರಾ ಏಳು ರೂಪಾಯಾ ನೊ ನೊ ಏಳು ರೂಪಾಯಿ ಜಾಸ್ತಿಯಾಗುತ್ತೆ ಒಂದೊಂದು ತಟ್ಟೆಗೆ ಐದು ರೂಪಾಯಿ ಹಾಕಿ ಮತ್ತು ಸ್ಪೂನಿಗೆ ಎಷ್ಟಾಕ್ತೀರ ನೀವು ಒಂದು ಚಮಚಕ್ಕೆ ಎರಡು ರೂಪಾಯಿ ಅಂದರೆ ಏಳು ಒಂದು ಎರಡು ಅಂದರೆ ಅಲ್ಲೇ ಒಂಬತ್ತು ರೂಪಾಯಿ ಆಗೋಯಿತು ಇನ್ನೇನು ಇನ್ನು ಒಂದು ರೂಪಾಯಿ ಕಮ್ಮಿ ಹತ್ತು ರೂಪಾಯಿ ಆಗುತ್ತೆ ಅಲ್ಲಾ ಒಂದು ತಟ್ಟೆ ಒಂದು ಚಮಚಕ್ಕೆ ನೀವು ಹತ್ತು ರೂಪಾಯಿ ಅಂತ ಅಂದರೆ ಕಷ್ಟ ಆಗುತ್ತೆ ಸರ್ ನೋಡಿ ನೀವು ಹಾಕ್ಕೊಡಿ ನನಗೆ ನಿಮ್ಮಲ್ಲೇ ಫುಡ್ ಆರ್ಡರ್ ಮಾಡಿದ್ದೀನಿ ಅಲ್ಲವಾ ನಿಮ್ಮಲ್ಲೇ ಫುಡ್ ಆರ್ಡರ್ ಮಾಡಿ ಮತ್ತಿವಾಗ ನಿಮ್ಮಲ್ಲೇ ನಾನು ಇದನ್ನು ಕೇಳ್ತಾ ಇದ್ದೀನಿ ಅಂದರೆ ನೀವು ಸ್ವಲ್ಪ ಡಿಸ್ಕೌಂಟ್ ಕೊಡಬೇಕಲ್ವಾ ನನಗೆ ಹಾಂ ಹೌದು ಸರಿ ಆಯಿತು ಎರಡರಿಂದ ನನಗೆ ಐದು ರೂಪಾಯಿ ಮಾಡಿ ಕೊಡಿ ಹಾಂ ಆರು ರೂಪಾಯೆಲ್ಲ ಬೇಡ ಐದು ರೂಪಾಯಿಗೆ ಮಾಡಿಕೊಡಿ ನನಗೆ ಫುಡ್ ನಿಮ್ಮಲೇ ಅಲ್ಲ ನಾನು ಮತ್ತೆ ಎಕ್ಸ್ಟ್ರಾ ಗೋಬಿ ಬೇರೆ ಹೇಳಿದ್ದೀನಿ ಅಲ್ಲ ಅದಕ್ಕೆ ನೀವು ಮುಳ್ಳು ಚಮಚ ಕೂಡ ಕೊಡಬೇಕಾಗತ್ತೆ ಅದು ಕೂಡ ನೀವು ನಿಮ್ಮ ಚಾರ್ಜ್ ಮಾಡೇ ಮಾಡ್ತೀರ ನೀವು ಹಾಂ ಸರ್ ನೀವು ಆರ್ಡರ್ ಮಾಡಿ ನನಗೆ ಕೊಡಿ ಹಾಂ ಒಂದು ಎರಡರಿಂದ ನನಗೆ ಐದು ರೂಪಾಯಿ ಹಾಕಿ ಮುಳ್ಳು ಚಮಚ ನೋಡಿ ಒಂದು ರೂಪಾಯಿ ಅದು ನೀವು ಎಷ್ಟು ಹಾಕ್ತೀರಾ ಹಾಕಿ ನಾನು ಮಾತಾಡಲ್ಲ ಅದರ ಬಗ್ಗೆ ಅದು ಒಂದು ಅದು ಕೂಡ ಒಂದು ಮೂವತ್ತು ಇರಲಿ ಸಾಕು ನಲವತ್ತುವರ್ಗು ಏನು ಬೇಡ ಇದು ಮಾತ್ರ ತಟ್ಟೆ ಮತ್ತು ಚಮಚ ಎರಡುನೂ ಅದು ಒಮ್ಮೆ ಬಳಸಿ ಬಿಸಾಕೋದಲ್ಲ ಜಾಸ್ತಿ ಆದರೆ ವೇಸ್ಟ್ ಆಗ್ಬೋದೇನೋ ನೋಡೋಣ ಒಂದು ಮೂವತ್ತರಿಂದ ಮೂವತ್ತೈದು ಕಳಿಸಿರಿ ಹಾಗು ಬೇಕೆಂದ್ರೆ ನಾನು ನಿಮಗೆ ಕಾಲ್ ಮಾಡಿ ಆರ್ಡರ್ ಮಾಡ್ತೀನಿ ಹಾಂ ಸರ್ ಫುಡ್ ಎಲ್ಲ ಕರೆಕ್ಟಾಗಿ ಆರ್ಡರ್ ತಗೊಂಡಿದ್ದೀರಾ ಅಲ್ಲವಾ ಮತ್ತೆ ಇದೆಲ್ಲ ಇನ್ ಟೈಮಿಗೆ ನಮಗೆ ಯಾವಾಗ ಬೇಕು ಆವಾಗ ಕೊಡಿ ನಾನು ನಿಮಿಗೆ ನಿನ್ನೆ ಆರ್ಡರ್ ಮಾಡಿದ್ದು ಇವತ್ತು ಸಂಜೆ ಬೇಕು ನಮಗೆ ಇವತ್ತು ಸಂಜೆ ಸಮಾರಂಭ ಇದೆ ಮನೆಯಲ್ಲಿ ಹಾಗಾಗಿ ನಮಿಗೆ ಸಂಜೆಯೇ ಬೇಕು ಸೋ ನೀವು ಒಂದು ಐದುವರೆ ಆರು ಗಂಟೆ ಹಂಗೆಲ್ಲ ನಮಗೆ ಇಲ್ಲಿ ತಂದುಕೊಡೋಕಾದ್ರೆ ತಂದುಕೊಡಿ ನಮಗೆ ತುಂಬ ಸಹಾಯ ಆಗುತ್ತೆ ನೀವೇನಾದ್ರೂ ಆರು ಗಂಟೆ ಒಳಗೆಲ್ಲ ತಂದುಕೊಟ್ರೆ ಹಾಂ ನಾವು ಆರು ಗಂಟೆ ಅಷ್ಟರಲ್ಲೆಲ್ಲ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ನೀವು ಆರು ಅಂದರೆ ನೀವು ಆರಕ್ಕೆ ಬರ್ತೀರಾ ಇಲ್ಲ ಲೇಟಾಗಿ ಬರ್ತೀರಾ ಸರಿ ಸರ್ ಆಯಿತು ನೀವು ಹಾಗಂದ್ರೆ ನೀವು ಇನ್ ಟೈಮಿಗೆ ಬರ್ತೀರಾ ಅಂದರೆ ಒಂದು ಏಳು ಗಂಟೆಗೆ ತಂದುಕೊಡಿ ನಮಗೆ ಏಳರಿಂದ ಏಳುವರೆ ನಮ್ಗೆ ಆಗುತ್ತೆ ನಾವು ಅಷ್ಟ್ರರಲ್ಲಿ ಯಾಕೆಂದ್ರೆ ಆಹಾರ ಅಲ್ಲವಾ ಕೆಟ್ಟೋಗಿ ಬಿಡುತ್ತೆ ಅಂತ ಅಷ್ಟೇ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕೆಲ್ಲ ಹಾಂ ಸರ್ ಸರಿ ಸರಿ ಆಯಿತು ಇವಾಗ ನಮಗೆ ಅದೇ ಮೂವತ್ತರಿಂದ ಮೂವತ್ತೈದು ಮೂವತ್ತೈದು ತಗೊಳ್ಳಿ ಮೂವತ್ತೈದು ಪ್ಲೇಟ್ ತಟ್ಟೆಗಳು ತಗೊಳ್ಳಿ ಪ್ಲೇಟುಗಳು ಆಮೇಲೆ ಮತ್ತು ಚಮಚ ಒಂದು ಮೂವತ್ತೈದು ಇದು ಒಂದು ಇಪ್ಪತ್ತರಿಂದ ಮೂವತ್ತು ಯಾವುದು ಮುಳ್ಳು ಚಮ್ಚ ಸಾಕು ಸರಿ ಸರ್ ಆಯಿತು ಮತ್ತೇನಾದ್ರೂ ಬೇಕೆಂದ್ರೆ ನಾನು ನಿಮಿಗೆ ಕರೆ ಮಾಡ್ತೀನಿ ಹಾಂ ಸರಿ ಸರ್ ಆಯ್ತು ಇದೇ ನಂಬರಿಗೆ ಕರೆ ಮಾಡ್ತೀನಿ